ನಮಸ್ಕಾರ ಸರ್ ನಾ ಅಮೆಜಾನಲ್ಲಿ ಒಂದು ಫೋನ್ ಬುಕ್ ಮಾಡಿದೆ ಚೆನ್ನಾಗೇ ಇತ್ತು ಐ ಕ್ವಾಲಿಟಿ ಕಾಸ್ಟ್ ಎಲ್ಲ ಚೆನ್ನಾಗೇ ಇದೆ ಬ್ಯಾಟರಿ ಕೂಡ ಚೆನ್ನಾಗೇ ಇದೆ ಸ್ಟೊರೇಜ್ ಜಾಸ್ತಿಯೇ ಇತ್ತು ಅದು ಎಷ್ಟೇ ಫೊಟೋಸ್ ಇಟ್ಕೊಂಡ್ರೂ ಅಷ್ಟೊಂದು ಸ್ಟೋರೇಜ್ ಬರ್ತಿರಲಿಲ್ಲ ಆ್ಯಂಗ್ ಕೂಡ ಆಗ್ತಿರಲಿಲ್ಲ ನಾನು ತಗೊಂಡು ಸುಮಾರು ಒಂದು ವರ್ಷ ಆಗಿರ್ಬೋದೇನೊ ಅಷ್ಟೆ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ಲು ಈ ಥರ ಫೋನ್ ತಗೋ ಚೆನ್ನಾಗಿರುತ್ತೆ ಅಮೆಝಾನಲ್ಲಿ ಅಂತ ಅವಳು ತಗೊಂಡಿದ್ಲಂತೆ ರಿಯಲ್ಮೀನ ಅವ್ಳ ಫೋನಲ್ಲೂ ಸ್ಟೋರೇಜ್ ಎಲ್ಲ ಚೆನ್ನಾಗೇ ಇತ್ತಂತೆ ಅದೆಷ್ಟ್ ಫೊಟೋಸ್ ಇಟ್ಕೊಂಡ್ರೂ ಚೆನ್ನಾಗಿದೆ ಅಂತ ನನಗೆ ಹೇಳುದ್ಲು ನಾನು ಕೂಡ ಅವಳು ಸಜೆಸ್ಟ್ ಮಾಡಿದ್ದಕ್ಕೆ ತಗೊಂಡೆ ಅಮೆಝಾನಲ್ಲಿ ಚೆನ್ನಾಗೇ ಇತ್ತು ಅವ್ಳು ರಿಯಲ್ಮೀ ತಗೊಂಡಳಂತೆ ನನಗೆ ರೆಡ್ಮಿ ತಗೋ ಚೆನ್ನಾಗಿರುತ್ತೆ ಅಂತ ನನ್ಗೆ ಹೇಳುದ್ಲು ನಾನು ತಗೊಂಡ್ಮೇಲಿಕ್ಕೆ ಇದು ನೋಡಿದೆ ಚೆನ್ನಾಗೇ ಇತ್ತು ಅವ್ಳು ಹೇಳಿದ್ಲು ಈ ಥರ ಸ್ಟೋರೇಜ್ ಇರುತ್ತೆ ಅಂತ ನಾನು ಎಲ್ಲ ನಿಜ ಅಂದ್ಕೊಂಡಿಲ್ಲ ಮತ್ತು ನಾನು ತಗೊಂಡ ಮೇಲೆ ನಂಗೆ ಗೊತ್ತಾಯಿತು ಅದು ಚೆನ್ನಾಗಿರುತ್ತೆ ಅಂತ ಮತ್ತು ನನ್ನ ಫ್ರೆಂಡಿಗೆ ಇನ್ನೊಬ್ಬ ಫ್ರೆಂಡನ್ನ ಸಜೆಸ್ಟ್ ಮಾಡಿದೆ ಈ ಥರ ಫೋನ್ ತಗೋ ಚೆನ್ನಾಗಿರುತ್ತೆ ಅಮೆಝಾನಲ್ಲಿ ಅಂತ ಅವ್ಳು ತಗೊಂಡಳಂತೆ ಐ ಕ್ವಾಲಿಟಿ ಇದೆ ಅಂತ ಹೇಳುದ್ಲು ಮತ್ತು ಕಾಸ್ಟ್ ಜಾಸ್ತಿ ಇದ್ದರೂ ಚೆನ್ನಾಗಿದೆ ಸ್ಟೋರೇಜ್ ಎಲ್ಲ ಅಂತ ಹೇಳುದ್ಲು ನನ್ನ ಮೊದಲು ತಗೊಂಡಿದ್ದು ಮೊಬೈಲ್ಗಿಂತ ಇವಾಗ ತಗೊಂಡಿದ್ದ ಮೊಬೈಲೇ ಚೆನ್ನಾಗೇ ಇದೆ ಆದರೆ ಹ್ಯಾಂಗ್ ಕೂಡ ಆಗೋಲ್ಲ ಚೆನ್ನಾಗಿದೆ ಕಾಸ್ಟ್ ಜಾಸ್ತಿನೇ ಇತ್ತು ಪರವಾಗಿಲ್ಲ ಆದರೂ ಧನ್ಯವಾದಗಳು